ಶರ್ಟ್ ಶರ್ಟ್ ನಾನು ಅಂದಾಜು ಸಣ್ಣವನಿದ್ದಾಗಿಂದ ನಮ್ಮ ಮನೇಲಿ ಶರ್ಟ್ ಹಾಕೊಂಡು ಬಂದವ ನನಗೆ ಯಾವಾಗ ಒಂದು ತಿಳುವಳಿಕೆ ಬಂತು ಅಥವಾ ನಾನು ಯಾವಾಗ ನನ್ನ ಓನ್ ಶರ್ಟ್ ಅಥವಾ ನನ್ನ ಓನ್ ಕ್ಲಾತಿಂಗ್ನ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನಾನು ಫ್ರಿಫರೇಬಲಿ ಕಾಟನ್ ಆಮೇಲೆ ಲೆನಿನಲ್ಲಿ ಟ್ರ ಮಾಡ್ತೀನಿ ಆಮೇಲೆ ಈಗ ಇನ್ನೊಂದು ಹೊಸ್ತಾಗಿ ಬಂದಿದೆ ಈಗ ರೀಸೆಂಟಾಗಿ ಇದು ಒಂತರ ಗನ್ನಿ ಟೈಪ್ ಇರುತ್ತೆ ಹಾಂ ಬ್ಯಾಂಬು ಬ್ಯಾಂಬೂ ಬ್ಯಾಂಬು ಟೈಪೂ ಶರ್ಟ್ಸ್ ಬರುತ್ತೆ ಅಂಥವ್ ಪ್ರಿಫರ್ ಮಾಡ್ತೀನಿ ಕಲರ್ ಕ್ಲಾತಿಂಗಲ್ಲಿ ಇದಾಯಿತು ಬಟ್ ಕಲರಲ್ಲಿ ನಾನು ಆಲ್ಮೋಸ್ಟಾಲ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅಂದರೆ ಬ್ಲೂ ಶೇಡ್ ಬ್ಲೂಯಿಶ್ ಆಗಿರ್ಬೋದು ವೈಟ್ ಆಗಿರ್ಬೋದು ಡಾ ಬ್ಲಾಕ್ ಆಗಿರ್ಬೋದು ಇವನ್ ಗ್ರೀನ್ ಇವನ್ ಗ್ರೀನಲ್ಲೂ ಕೂಡ ಲೈಟ್ ಗ್ರೀನ್ ನಾವೇ ಹೆಂಗೆ ಆ ಡಾರ್ಕ್ ಗ್ರೀನಲ್ಲ ಲೈಟ್ ಗ್ರೀನಲ್ಲೇನು ಭಾಳ ಇಷ್ಟ ಪಡ್ತೀನಿ ಶರ್ಟ್ ಯೂಸ್ ಮಾಡೋಕೆ ಶರ್ಟ್ ಹೆಂಗಂತಂದ್ರೆ ಆ ಶರ್ಟ್ಸ್ ನಾವು ಯಾವುದೇ ಒಂದು ಅಫೀಶಲ್ ಬೇರೆ ಹೋದ್ರುನು ಅಥವಾ ಎಲ್ಲೇ ಹೋದ್ರು ಒಂದು ಎಲ್ಲೇ ಹೋದ್ರುನು ಒಂದು ಏನೋ ಒಂದು ಮೀಟಿಂಗ್ ಅಟೆಂಡ್ ಆಗಿರ್ಬೋದು ಏನು ಶರ್ಟ್ ಹಾಕೊಂಡು ಹೋದ್ರೆ ಒಂದು ಒಂದು ಕ್ಯಾಸ್ವಲ್ ಲುಕ್ ಬರುತ್ತೆ ಸ್ವಾರಿ ಫಾರ್ಮಲ್ ಲುಕ್ ಬರುತ್ತೆ ಅದ್ರಾಗೆ ಏನಾಗ್ತದೆ ಅವ್ರು ನಮ್ಮನ್ನು ಕ್ಯಾಲ್ಕ್ಲೇಟ್ ಮಾಡ್ತಾರೆ ಹುಡುಗ ಎಷ್ಟು ರೆಸ್ಪೋನ್ಸಿಬಲ್ ಇಡ್ಯಾದಾನೆ ಒಂದು ಮ್ಯಾಟ್ರಲ್ಲೇ ಆಗಿರುತ್ತೆ ಅವ್ನು ಬ ಬಿಹೇವಿಯರಲ್ಲಿ ಈಗ ಏನಾಗುತ್ತೆ ನಮ್ಮ ಡ್ರೆಸ್ ನಮ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಥ್ವ ನಮ್ಮ ಶರ್ಟ್ ನಮ್ಮನ್ನ ರೆಪ್ರಸೆಂಟ್ ಮಾಡುತ್ತೆ ನಾವು ಯಾವ ಶರ್ಟ್ ಹಾಕಿದೀವಿ ಒಂದು ಕಲರಲ್ಲಿ ಒಂದು ಡಿಸೆಂಟ್ ಕಲ್ಲರ್ ಹಾಕಿದೀವ ದ್ಯಟ್ ವಿಲ್ ಬಿ ಶೋನ್ ಪಾಸಿಟಿವ್ ಅಟಿಟ್ಯೂಡ್ ಆ ಥರ ತೋರಿಸುತ್ತೆ ಈವಾಗ ಅಥವಾ ರೆಡ್ಡಿಷು ತೀರ ಒಂಥರ ಕಲರ್ ಕಲರ್ ಇರ್ತ ಅಂಥವ್ ತೋರ್ಸಿರೆ ಇವನು ಒಂಥರ ಹೆಂಗೆ ಅಂತ ನೆಗ್ಲಿಜನ್ಸಿ ಹುಡುಗ ಸೀರಿಯಸ್ನೆಸ್ ಇಲ್ಲ ಆ ಥರ ತೋರಿಸ್ತದೆ ಆ ಟೈಪ್ ಅದು ರೆಪ್ರಸೆಂಟ್ ಆಗುತ್ತೆ ಹಾಗಾಗಿ ನಾವು ಯಾವತ್ತು ಶರ್ಟ್ಗಳ್ನ ನಾವು ಏನು ಹಾಕ್ತಿವಲ್ಲ ಅದು ಅಟ್ ರೆಪ್ರಸೆಂಟ್ ಅವ್ರ ರೆಪ್ಲಿಕಾ ನಾವು ಒಂದು ಫಾರ್ಮಲ್ ಲುಕ್ ಬರುತ್ತೆ ಆಮೇಲೆ ಒಂದು ಪಾಸ್ಟೀವ್ ಅಟಿಟ್ಯೂಡ್ ಪಾಸ್ಟೀವ್ ರೆಪ್ರಸಂಟೇಶನ್ ಇರುತ್ತೆ ಶರ್ಟಲ್ಲಿ ನೋಡ್ರಿ ಈಗ ಪ್ರೆಸೆಂಟಿಂದು ಹೇಳಬೇಕಂದ್ರೆ ಬಿಸಿಲು ಯಾರೀತಿ ಇದೆ ಅಂದರೆ ತರ್ಟಿ ಫೋರ್ ತರ್ಟಿ ತ್ರೀ ಇನ್ನು ನಮ್ಮ ಏರಿಯಾದಲ್ಲಿ ವಿಜಯನಗರ ಡಿಸ್ಟಿಕಲ್ಲಿ ಅಥ್ವ ಹೊಸ್ಪೆಟೆ ಡಿಸ್ಟಿಕಲ್ಲಿ ಏನು ಏನು ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಬಿಸಿಲು ರೈಸ್ ಆಗ್ತಾನೆಯಿದೆ ಈಗಿನ ಎಪ್ಪೆ ಇದು ಮಾರ್ಚ್ ಏಪ್ರಿಲಿದೆ ಏಪ್ರಿಲ್ ಮೇ ಹಂಗಾಗಿ ಇವು ಎರಡು ತಿಂಗಳಲ್ಲಿ ಗೊತ್ತಿಲ್ಲ ಯಾವ ಥರ ಸಮ್ಮರ್ ರೀಚಾಗುತ್ತೆ ಅಥವಾ ಟೆಂಪ್ರೇಚರ್ ರೀಚಾಗುತ್ತೆ ಅಂತ ಬಟ್ ನಾನು ಯಾವಾಗಲು ಅದಿಕ್ಕೇನು ಮಾಡ್ತಿದೀನಿ ನಾ ಯೂಸ್ ಯೂಸ್ಟು ವೇರ್ ಕಾಟನ್ ಶರ್ಟ್ಸ್ ಲೆನಿನ್ನು ಬ್ಯಾಂಬು ಟೈಪ್ ಅಂಥವ್ ನಾನು ಭಾಳ ಪ್ರಿಫರ್ ಮಾಡ್ತೀನಿ ಕಲರ್ಸ್ ಹೇಳ್ದಂಗೆ ಆಲ್ರೆಡಿ ಅದನ್ನು ಇದುಮಾಡ್ತೀನಿ ಈಗ ನಾನು ಒಂದು ಯಾವುದೇ ಒಂದು ಈ ಅಫೀಶಲಿಗೆ ಬೇರೆ ಹೋಗ್ಬೇಕು ಅಂತಂದರೆ ಆಲ್ಮೋಸ್ಟ್ ಟೀ ಶರ್ಟ್ ಹಾಕೊಕಾಗಲ್ಲ ಶರ್ಟೇ ಒಂದು ನೆಸಸಿಟಿ ಅದೊಂದು ಹಾಕೊಂಡು ಹೋದಾಗ ಒಂದು ಅವರು ಬೇರೆವ್ರು ನಮ್ಮನ್ನು ನೋಡೋ ರೀತಿನೆ ಬೇರೆ ಅದು ಅವರು ನಮಗ್ನೀಗ ನಾವು ಹೆಂಗೆ ನಾವು ಶರ್ಟಲ್ಲಿ ಅಥ್ವ ಟಿ ಶರ್ಟಲ್ಲಿ ನಾವು ರೆಪ್ರಸೆಂಟ್ ಆಗ್ತಿವಿ ಅವ್ರು ಅದನ್ನೆ ಅದೇ ಥರ ನಮ್ಮ ಟ್ರೀಟ್ ಮಾಡ್ತಾರೆ ಈ ಶರ್ಟ್ ಹಾಕೊಂಡು ಒಂದು ಫಾರ್ಮಲ್ ವೇನಾಗೆ ಹೋದರೆ ಅವರು ನಮ್ಮನ್ನು ಟ್ರೀಟ್ ಮಾಡ್ತರೆ ಒಂದು ಫಾರ್ಮಲ್ ವೇಯಲ್ಲಿ ಅಂದ್ರೆ ಅವ್ರು ಒಂಥರ ಏನೋ ಒಂದು ರೆಸ್ಪೆಕ್ಟ್ ಕೊಡೋದ್ ಆಯಿತು ಅಥವ ಒಂದು ಯಾವುದೋ ಒಂದು ಕೆಲ್ಸಕ್ಕೆ ನಾವು ಹೋಗಿರ್ತಿವಿ ನಾವು ಶರ್ಟ್ ಹಾಕೊಂಡು ಅದನ್ನವರು ಬಂದಿದನಪ್ಪೋ ಅವನು ಅವನಿಗೊಂದ್ ಜವಾಬ್ದಾರಿ ಇದೆಯಂತ ಅದೆ ಟಿ ಶರ್ಟ್ ಹಾಕೊಂಡು ಹೋದರೆ ಇವ್ನು ಯಾವನೋ ಬಂದಿದಾನೆ ಮರೆ ಹೊರಗೆ ಕಳಿಸಿ ಟಿ ಶರ್ಟ್ ಅಂತ ಆ ಥರ ಒಂದು ಸೀನ್ಸ್ ಎಲ್ಲ ಆಗ್ತವೆ ಈಗ ನೋಡಿ ಯಾವುದೇ ಒಂದು ಕಂಪ್ನಿಗೆ ಅಥವಾ ಯಾವುದಾದ್ರು ಒಂದು ಇಂಟ್ರೀವಿಗೆ ಹೋಗ್ತಿವಿ ಅಂತಂದರೆ ನಾವು ನಾರ್ಮಲಿ ಯಾರು ಟಿ ಶರ್ಟ್ ಹಾಕೊಂಡು ಹೋಗೊಲ್ಲ ಶರ್ಟ್ಸ್ ಹಾಕೊಂಡ್ ಹೋಗ್ತಿವಿ ಅಗೇನ್ ಕಲರಲ್ಲಿ ಕೂಡ ಹಂಗೆ ಯಾವುದೋ ಒಂದು ಶರ್ಟ್ ಹಾಕಿದೆ ಅಂದರೆ ಕಲರ್ ಕೂಡ ನಾವು ಇಂಟ್ರೀವಿವರ್ಗೆ ಒಂದು ಎದ್ವಾ ಹೋಗ್ಬಂದು ರೆಡ್ ಆಗಿತ್ತು ಒಂಥರ ಒಂದು ಒಂಥರ ಜಾತ್ರೆ ಜಾತ್ರೆ ಕಲರ್ ಅಂಥಾರಲ ಆ ಟೈಪಲ್ಲಿ ಹಾಕೊಂದ್ ಹೋದಾಗ ಅವ್ರು ನಮ್ಮನ್ನು ಇವನ್ ನೀವು ಹೆಂಗೆ ಫಾರ್ಮುಲಗಿ ಇನ್ಶರ್ಟ್ನ ಹೋದ್ರು ಅದೊಂದು ಲುಕ್ಕೇ ಬೇರೆ ಆಗುತ್ತೆ ಹಂಗಾಗಿ ಒಂದು ಡೀಸೆಂಟ್ ಕಲರು ಒಂದು ಹಾಕೊಂಡ್ ಹೋದರೆ ಆಮೇಲೆ ಇನ್ನೊಂದು ಏನಂದರೆ ನಿಮ್ಮ ನಿಮಗೆ ಮ್ಯಾಚ್ ಹೆಂಗೈತದೆ ನಿಮ್ಮ ಕಲರ್ ಹೇಗಿದೆ ನಿಮ್ಮ ಫೇಸ್ ಏನಿದೆ

ಅದ್ರದ್ದು ತಕ್ಕಂಥ ನಾವು ಕಲರ್ನ ಚಾಯ್ಸ್ ಮಾಡ್ಕೊಂಡು ಹೋದ್ರೆ ಅದು ಇನ್ನು ನಮ್ಮ ನಮ್ಮ ನಮ್ಮ ಫೇಸ್ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ ಆಮೇಲೆ ನಮ್ಮನ್ನು ಕಲರ್ ನಮ್ಮ ನಮ್ಮ ಮುಖ್ದಲ್ ಇರ್ತಕ್ಕಂಥ ಗ್ಲೋನ ಜಾಸ್ತಿ ಮಾಡುತ್ತೆ ಇದರಿಂದ ಶರ್ಟ್ ಅನ್ನೋದು ಏನೈತಲ್ಲ ಭಾಳ ಪಾಸ್ಟಿವ್ ಆಟಿಟ್ಯೂಡ್ ಆಮೇಲೆ ಇನ್ನೊಂದು ಶರ್ಟಲ್ಲಿ ನಾವು ನಾರ್ಮಲಿ ಏನಾಗ್ತದೆ ಈ ಕಾಟಾನು ಎಲ್ಲ ಯೂಸ್ ಮಾಡೋದ್ರಿಂದ ಫ್ರೀ ಮೂಮೆಂಟ್ ಇರುತ್ತೆ ಈಗೇನಾಗುತ್ತೆ ಸ್ವಲ್ಪ ದಪ್ಪ ಇದ್ರು ಈ ಶರ್ಟ್ಗಳಲ್ಲಿ ಹಾಕೊಂಡು ಹೋದಾಗ ಅದು ಕಾಣೊಲ್ಲ ಬಟ್ ಅದೇ ನೀವು ಟಿ ಶರ್ಟ್ ಹಾಕೊಂಡು ಹೋದ್ರೆ ಅದು ಒಂದು ಆ ಶೇಪ್ ಕಂಡು ಬಿಡುತ್ತೆ ಟಿ ಶರ್ಟ್ನಲ್ಲಿ ನಮ್ಮ ಬಾಡಿ ಶೇಪ್ ಬಲ್ಜಿ ಹೆಂಗಿರತ್ತೆ ಆ ಟೈಪ್ ಕಂಡು ಬಿಡುತ್ತೆ ಹಾಗಾಗಿ ಶರ್ಟ್ನ ಪ್ರಿಫರ್ ಮಾಡೋದು ಭಾಳ ಕಂಫರ್ಟೆಬಲ್ ಅವು ಮಾಡೋದು ಆಮೇಲೆ ಬೇರೆ ಅವ್ರಿಗೆ ಕಾಣೋದು ರೀತಿಯಲ್ಲೇ ಕೂಡ ನಾವು ವೇರ್ ಮಾಡ್ತಿದೀವಿ ಪ್ಲಸ್ ಅಗೇನ್ ನಮ್ಮ ಸ್ಟ್ರಚರ್ ಕೂಡ ನಾವು ಹೆಂಗಿದೆ ನಾಮಗು ಬೇರೆವ್ರಿಗೆ ಗೊತಾಗ್ಲಿದಂಗ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಶರ್ಟ್ಯಿಂದ ಹಂಗಾಗಿ ಒಂದು ಶರ್ಟ್ ಅನ್ನೋದು ಒಂದು ನನ್ಗೆ ಅನ್ಸೋ ಮಟ್ಟಿಗೆ ಬೆಸ್ಟ್ ವಿಯರ್ ನಾವೇನು ಯೂಸ್ ಮಾ ವ್ಯಾ ಹಾಕೊಂತೀವಿ ಟಿ ಶರ್ಟ್ ಅವೆಲ್ಲ ಕಂಪೇರ್ ಮಾಡಿದ್ರೆ ಶರ್ಟನ್ನು ಭಾಳ ಬೆಸ್ಟು ಇನ್ನು ಟಿ ಶರ್ಟ್ ಬಗ್ಗೇನು ನಾನು ಹೇಳ್ಬೋದು ಯಾಕಂದರೆ ಅವು ಒಂಥರ ಮನೇಲಿದ್ದಾಗ ಹಾಕೋಳೋದು ಫಾರ್ಮಲಾಗಿ ಎಲ್ಲು ಇರೊಲ್ಲ ಎಲ್ಲೋ ಒಂದು ಹೋಗಿರ್ತಿವಿ ಫ್ರೆಂಡ್ ಜೊತೆ ಹೋಗಿರ್ತಿವಿ ಅಂತದಲ್ಲಿ ಮಾತಾಡೋದು ಆದು ಕಾಮನ್ ಆಗ್ತದೆ ಎಲ್ಲ ಫ್ರೆಂಡ್ ಜೊತೆ ಪಾರ್ಟಿಗೆ ಹೋದಾಗ ಹೊರಗಡೆ ಅದು ಒಂಥರ ಬೇರೆ ಆಗ್ತದೆ ಈಗ ಶರ್ಟ್ ಅಂದರೆ ಅದೊಂದು ಫಾರ್ಮಲ್ ಟೈಪಾಗಿ ಇದು ಹಾಕಿರೋದರಿಂದ ಇನ್ನೊಂದು ಒಂದು ಲುಕ್ಕೇ ಬೇರೆ ಅದೆಲ್ಲ ಚೆನ್ನಾಗಿರುತ್ತೆ ಆಗ ಈಗ ಡಿಫ್ರೆಂಟ್ ಈಗ ಶರ್ಟ್ಗಳಲ್ಲೇ ಭಾರಿ ವೆರೈಟೀಸ್ ಇದಾವೆ ಆಮೇಲೆ ಚೈನೀಸ್ ಕಾಲರಂತೆ ಆಮೇಲೆ ಫುಲ್ ಕಾಲರು ಶಾಫ್ ಶರ್ಟು ಫುಲ್ ಶರ್ಟು ತ್ರೀ ಫೋಸ್ ಸ್ಲೀವು ಆಮೇಲೆ ಅದ್ರಾಗೆ ಅಗೇನ್ ನಿಂಗಾ ಮಡಿಚ್ಬಿಟ್ ಅದ್ಕೆ ಬಟನ್ ಹಾಕೋದು ಬೇರೆ ಅದರಲ್ಲೇ ನೀವು ಕ್ಯಾಶ್ವಲಗು ಮಾಡ್ಬೋದು ಫಾರ್ಮಲಗು ಯೂಸ್ ಮಾಡ್ಬೋದು ಈಗ ಏನನ ನಾವು ಎರಡು ವೇ ಮಾಡಬೇಕಂದ್ರೆ ಅದರಲ್ಲೇ ಎರಡು ಮಾಡ್ಬಿಡ್ಬೋದು ಶರ್ಟಲ್ಲಿ ಈಗ ಅದು ಯಾ ಮಡಿಚ್ಕೊತೀವಿ ಮಡಿಚ್ಕೊಳದ್ರಲ್ಲೇ ನಾವು ಈಗ ಕ್ಯಾಶ್ವಲಾಗಿ ಮಾಡ್ಬಿಡದೊ ಈಗ ನಾವು ಫುಲ್ಲು ಶರ್ಟ್ ಹಾಕೊಂಡ್ರೆ ಅಥವ ಫುಲ್ ಸ್ಕ ಸ್ಲೀವ್ಮಾಹಾಕಂಡ್ರೆ ಆ ಬಟನ್ ಹಾಕೊಂಡರೆ ಹ್ಯಾಂಡ್ಸಲ್ಲಿ ಅದೊಂಥರ ಫಾರ್ಮಲ್ ವೇನು ಆಗೋಗ್ಬಿಡುತ್ತೆ ಅದೇನು ಮಡಿಚ್ಕೊಂಡಿದ್ರೆ ಕ್ಯಾಶ್ವಲ್ ವೇ ಆಗಿಬಿಡತ್ತೆ ಹಂಗಾಗಿ ನಾವು ಈ ಶರ್ಟ್ನ್ನ ಕ್ಯಾಸ್ವಲ್ ವೇನಾಗು ಯೂಸ್ ಮಾಡ್ಬೋದು ಪ್ಲಸ್ ಫಾರ್ಮಲ್ ವೇನಾಗು ಯೂಸ್ ಮಾಡಿಕೊಂಡು ನಮ್ಗೆ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಆಮೇಲೆ ಈ ಶರ್ಟ್ ಈ ಇದನ್ನು ಈ ಬಟನ್ಸ್ ಇರ್ತವೆ ಈಗ ನಾವು ಒಳಗಡೆ ಒಂದು ಪಾರ್ಟಿ ವೇರಿಗೆ ಎಲ್ಲೋ ಹೋಗಬೇಕಾಗ್ತದೆ ಆ ಥರ ಒಳಗಡೆ ನಾವು ರೌಂಡ್ ನೆಕ್ ಟಿ ಶರ್ಟ್ ಹಾಕೊಂಡು ಒ ಬಟನ್ಸ್ ಬಿಟ್ಕೊಂಡು ಹೋದ್ರೆ ಅದೊಂಥರ ಪಾರ್ಟಿವೇರ್ ಅದೊಂಥರ ಬೇರೇ ವೆಸ್ಟನ್ ಸ್ಟೈಲ್ ಶರ್ಟಿಂಗ್ ಆ ಥರ ಮಾಡ್ಬೋದು ಹಂಗಾಗಿ ಶರ್ಟಲ್ಲಿ ನಾವು ಕಂಪೇರ್ಟಿವ್ಲಿ ಅದರ ವೇರ್ ಶರ್ಟೊಂದು ಡಿಫ್ರೆಂಟ್ ಟೈಪಲ್ಲಿ ಕೂಡ ಯೂಸ್ ಮಾಡ್ಬೋದು ಕಂಫರ್ಟು ಕೂಡ ಚೆನ್ನಾಗಿದೆ ಹಂಗಾಗಿ ಶರ್ಟ್ಗಳ್ನ ನಾವು ನಾನಂತು ರೆಗುಲರಾಗಿ ಶರ್ಟ್ ಯೂಸೇನೆ ಮಾಡ್ತೀನಿ ಎಲ್ಲಿಗೇ ಹೋದ್ರು ಫಾರ್ಮಲ್ ವೇ ಆಗಿ ಅಥ್ವ ಎಲ್ಲೋ ಆಫೀಸ್ ಹೋದೆ ಬೇರೆ ಎಲ್ಗೋ ಹೊದೆಯಂಥ ಅವ್ರು ನನ್ನ ನಾರ್ಮಲಾಗಿ ಶರ್ಟ್ನೇ ನಮ್ಮ ಪ್ರಿಫರೆಬಲ್ ಮಾಡ್ತೀನಿ ಓಕೆ